ಒಂದು ದಿನ ನಮ್ಮ ಆಫೀಸ್ನಲ್ಲಿ ನಾನು ಕೆಲಸ ಮಾಡುತ್ತಿರಬೇಕಾದ್ರೆ ಒಂದು ದೊಡ್ಡ ಕಷ್ಟದ ಪರಿಸ್ಥಿತಿ ಬಂದೊಡ್ಡಿತು ಅದೇನುಂತ ಅಂದ್ರೆ ಒಂದು ಒಬ್ಬ ಕ್ಲೈಂಟ್ ಬಂದು ನಿಮ್ಮ ಎಲ್ಲ ಆಫೀಸ್ನ ದಾಖಲೆಗಳು ಮತ್ತು ರಿಪೋರ್ಟ್ಸ್ ಫೈಲ್ಸ್ ಎಲ್ಲವನ್ನು ನಾವು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಆಗ ನಾನು ತುಂಬ ಶಾಕ್ ಆಗಿದ್ದೆ ನನ್ನ ಕೊಲೀಗ್ಸು ಅಷ್ಟೇ ಎಲ್ರೂ ತುಂಬ ಶಾಕ್ ಆಗಿ ಏನು ಮಾಡೋದು ಎಂದು ಯೋಚನೆ ಮಾಡ್ತಿರಬೇಕಾದ್ರೆ ನಮ್ಮ ಬಾಸ್ ಇರ್ಲಿಲ್ಲ ಆಗ ನಮ್ಮ ಆಫೀಸಲ್ಲಿ ನಾವೇನು ಮಾಡಿದ್ವಿ ಒಂದು ಉಪಾಯ ಮಾಡಿ ಅವ್ರಿಗೆ ಎಲ್ಲ ಫೈಲ್ಸನ್ನು ತೋರಿಸಿ ಮತ್ತು ರಿಪೋರ್ಟ್ಸ್ ಫೈಲ್ಸ್ ಎಲ್ಲವೂ ತೋರಿಸ್ದಾಗ ಅವರು ಎಲ್ಲ ಚೆಕ್ ಮಾಡ್ತಾರೆ ಅದರಲ್ಲಿ ಏನು ಅವ್ರಿಗೆ ಇದು ಸಿಗೋಲ್ಲ ಆಗ ಆಗ ಅವರು ಸರಿ ಅಂತ ಎಲ್ಲ ಫೈಲ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ನಮ್ಮ ಬಾಸನ್ನು ಮೀಟ್ ಮಾಡ್ತಾರೆ ಒಂದಿನ ಮೀಟ್ ಮಾಡ್ದಾಗ ಈ ಥರ ನಿಮ್ಮ ಆಫೀಸ್ನ ವರ್ಕರ್ ಬಂದು ಈ ಥರ ಹೇಳಿದರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಮ ಆಫೀಸ್ ಈಗ ನಡೀತಾ ಇದೆ ಹೇಗೆ ಫೈಲ್ಸು ರಿಪೋರ್ಟ್ಸು ಇದನ್ನೆಲ್ಲ ಚೆಕ್ ಮಾಡ್ದಾಗ ಎಲ್ಲವೂ ಕರೆಕ್ಟ್ ಆಗಿದೆ ಅಂತ ಅವರು ಸಂಕ್ಷಿಪ್ತವಾಗಿ ನಿಮ್ಮ ಆಫೀಸ್ನ ಬಗ್ಗೆ ಎಲ್ಲ ಹೇಳಿದ್ರು ಆಗ ಒಂದು ಒಳ್ಳೆ ಒಪಿನಿಯನ್ ಬಂತು ನಿಮ್ಮ ಆಫೀಸ್ ಬಗ್ಗೆ ನೀವಿಲ್ಲ ಅಂತಂದ್ರೂ ನಿಮ್ಮ ವರ್ಕರ್ಸ್ ಹೇಗೆ ನಿಮ್ಮ ಆಫೀಸನ್ನು ಚೆನ್ನಾಗಿ ನೋಡ್ಕೋಳ್ತಿದ್ದಾರೆ ಅಂತ ಎಷ್ಟು ಅವರು ವರ್ಕಲ್ಲಿ ನಿರತರಾಗಿದ್ದಾರೆ ಕೆಲಸದಲ್ಲಿ ಅವರು ಕಾ ಮಾಡೋ ಕಾಯಕವನ್ನೇ ಕೆಲಸವನ್ನೇ ದೇವರಾಗಿ ನಂಬಿದ್ದಾರೆ ಮತ್ತು ಎಷ್ಟು ಜವಾಬ್ದಾರಿಯಿಂದ ಅವ್ರು ನಡ್ಕೋಳ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಯಿತು ಇನ್ನೊಂದು ಒಂದು ದಿನ ಏನಾಯ್ತುಂತೆಂದ್ರೆ ನಮಗೆ ಒಂದು ಹತ್ತು ದಿನದ ಒಂದು ಪ್ರೊಜೆಕ್ಟ್ ಬಂದು ಬಾಸ್ ನಮಗೆ ಕೊಟ್ಟಿದ್ದಾರೆ ಅದೇನಪ್ಪ ಅಂತೆಂದ್ರೆ ಒಂದು ಏನು ನೆಟ್ ವರ್ಕ್ ಏನು ಫೋನು ಯೂಸೇಜ್ ಇರೋ ಇಲ್ಲದೇ ಇರೋಂಥ ಪ್ಲೇಸ್ ಒಂದು ವಿಲ್ಲೇಜ್ಗೆ ಹೋಗಿ ನಾವು ಅವರ ಫೋಟೋಸು ಮತ್ತು ಎಲ್ಲವನ್ನು ತೊಗೊಂಡು ಬರಬೇಕು ಅಂತ ಹೇಳ್ತಾರೆ ಆಗ ನಾವು ಎಷ್ಟು ಕಷ್ಟ ಅಂತ ನಾವು ಅಂದ್ಕೊಂಡಿದ್ವಿಂತೆಂದ್ರೆ ತುಂಬ ಕಷ್ಟ ಇದನ್ನು ನಾವು ಎದ್ರಿಸೋದು ಅಂತ ತುಂಬ ತಿಂಕ್ ಮಾಡಿದ್ವಿ ನಾವು ಏನು ಮಾಡಿದ್ವಿ ನಮ್ಮ ಕೊಲೀಗ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ ಆಗಿ ಹೋದ್ವಿ ಹೋಗಿ ಅವರನ್ನ ಒಪ್ಪಿಸಿ ಅವರನ್ನು ಅವರತ್ರ ಅವರ ಒಪ್ಪಿಗೆ ತೊಗೊಂಡು ಅವ್ರ ಫೋಟೊಸ್ ತೊಗೊಂಡು ಅವ್ರ ಊರಲ್ಲಿ ಯಾವ ಥರ ಸಂಪ್ರದಾಯ ಇದೆ ಆಚಾರ ವಿಚಾರ ಯಾವ ಥರ ಇದೆ ಅವ್ರ ಉಡುಗೆ ತೊಡುಗೆ ಮತ್ತು ಅವರ ಹಳ್ಳಿಯಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಮತ್ತು ಯಾವ ಥರ ಬಟ್ಟೆ ಹಾಕ್ಕೊಳ್ತಾರೆ ಅವರ ಅಡುಗೆ ತೊಡು ಉಡುಗೆ ತೊಡುಗೆಗಳು ಯಾವ ಥರ ಇದೆ ಅಂತೆಲ್ಲ ನೋಡಿದ್ವಿ ಆಗ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಮಗೆ ಅನಿಸ್ತು ಏಕೆಂತಂದ್ರೆ ಅವರು ಯಾರಾದರು ಅಷ್ಟೇ ನಾವು ಫೋಟೋ ಕೇಳಿದರೆ ಒಂಥರ ತಿಳ್ಕೋಳ್ತೀವಿ ಆದರೆ ಅವರು ಏನು ತಿಳ್ಕೊಳ್ಳದೇ ನಮಗೆ ಸರ್ ಈ ಥರ ಪ್ರೊಜೆಕ್ಟ್ ಮಾಡ್ತಿದ್ದೀವಿ ಅಂದಾಗ ಆಯಿತು ಅಂತ ಒಪ್ಪಿ ನಮಗೆ ಆ ಫೋಟೋನ ತೊಗೊಂಡು ತೆಗೆದುಕೊಳ್ಳಲು ತುಂಬ ಅವಕಾಶ ಮಾಡಿಕೊಟ್ರು ಆದ್ದರಿಂದ ನಾವು ಯಾವುದೇ ಕಷ್ಟವನ್ನು ದೊಡ್ಡದು ಚಿಕ್ಕದು ಅಂತ ಅದನ್ನು ಹಳಿಬಾರದು ಯಾಕೆಂತಂದ್ರೆ ನಾವು ಏನು ಒಗಟ್ಟಿನಲ್ಲಿ ಬಲವಿದೆ ಅನ್ನೋದು ಇದರಿಂದ ನಮಗೆ ಪ್ರೂವ್ ಆಗುತ್ತೆ ಏನಂತಂದ್ರೆ ನಾವು ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡ್ದಾಗ ನಮಗೆ ಆ ಕೆಲಸ ಚಿಕ್ಕದು ಅಂತ ಅನಿಸ್ಬಿಡುತ್ತೆ ಯಾವುದೇ ಕಷ್ಟ ಆದ್ರೂ ನಾವು ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ನಾವು ವಿಷಯ ವಿಷಯವನ್ನು ಸಂಪಾದಿಸಿ ಅದನ್ನು ನೋಡ್ದಾಗ ಅದು ನಮಗೆ ಚಿಕ್ಕದಾಗಿ ಕಾಣಿಸುತ್ತೆ ಮತ್ತು ಏನು ಅಷ್ಟೊಂದು ಕಷ್ಟ ಅನ್ಸೋಲ್ಲ ಆದ್ದರಿಂದ ನಾವು ಯಾವತ್ತು ಅಷ್ಟೇ ಯಾವುದೇ ಕೆಲಸನ್ನು ಕಷ್ಟ ಅಂತ ಅಂದ್ಕೋಬಾರ್ದು ಮತ್ತು ಒಂದು ದಿನ ನಮ್ಮ ಬಾಸ್ ನಮಗೆ ದೊಡ್ಡ ಟಾಸ್ಕ್ ಕೊಟ್ಟಿದ್ರು ಅದು ತುಂಬ ದೊಡ್ಡ ಟಾಸ್ಕ್ ಆಗಿತ್ತು ಏನಂತೆಂದ್ರೆ ಒಂದು ಹತ್ತು ದಿನವರೆಗೂ ನಾವು ತುಂಬ ಕಷ್ಟಪಟ್ಟಿದ್ವಿ ನಾನು ನಮ್ಮ ಕೊಲೀಗ್ಸ್ ಎಲ್ಲರು ಸೇರಿ ತುಂಬ ಕಷ್ಟಪಟ್ಟಿದ್ವಿ ಏನಪ್ಪ ಅಂತಂದ್ರೆ ಒಂದು ಡ್ಯಾಮ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀರಿ ಅಂತ ಅವರು ನಮಗೆ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡಿ ಅಂತ ಹೇಳಿದ್ರು ಅದು ತುಂಬ ಕಷ್ಟದ ಕೆಲಸ ನಮಗೆ ಇನ್ನು ಕೆಲಸದಲ್ಲಿ ಅಷ್ಟೊಂದು ಎಸ್ಕ್ಯೂಸ್ ಮಿ ಅಷ್ಟೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆಗ ನಾವು ಏನು ಮಾಡಿದ್ವಿ ಹಿಂದೆ ಯಾವ ಥರ ಮಾಡಿದ್ರು ಯಾವ ಥರ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅದಕ್ಕೆಷ್ಟು ಖರ್ಚಾಗುತ್ತೆ ಅಂತ ಯಾವ ಥರ ಇಂಜಿನಿಯರಿಂಗ್ ಅವರು ಲೆಕ್ಕ ಮಾಡ್ತಾರೋ ಬ್ಲೂ ಪ್ರಿಂಟ್ ಮಾಡ್ತಾರೋ ಆ ಥರ ಒಂದು ನಾವು ಅವರ ಹತ್ರದಿಂದ ತೊಗೊಂಬಂದು ಅದನ್ನು ನಾವು ಓನಾಗಿ ನಮ್ಗೆಷ್ಟು ಇದರಲ್ಬೇಕು ಅದರಲ್ಲಿ ಅದನ್ನೆಲ್ಲ ತೊಗೊಂಡು ಮಾಡಿದ್ವಿ ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ವಿ ಅದಕ್ಕೆ ಒಳ್ಳೆ ಪ್ರತಿಫಲವು ಸಿಕ್ಕಿತು ನಮ್ಮ ಬಾಸ್ ಇದನ್ನು ನೋಡಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು ತುಂಬ ಚೆನ್ನಾಗಿದೆ ನೀವು ಮುಂದೆ ಇನ್ನೂ ಒಳ್ಳೆ ಈ ಥರ ಪ್ರಾಜೆಕ್ಟ್ಗಳನ್ನು ಮಾಡಬಹುದು ಅಂತ ನಮಗೆ ಒಳ್ಳೆ ಪ್ರೋತ್ಸಾಹನ ಕೊಟ್ರು ಆದ್ರಿಂದ ನಾವು ಯಾವುದೇ ಕಷ್ಟ ಬಂದಾಗ್ಲೂ ಹೆದರಬಾರ್ದು ಅದನ್ನು ಮೆಟ್ಟಿ ನಿಂತಾಗ ನಮಗೆ ಯಾವುದು ಕಷ್ಟ ಸಹ ಸುಲಭವಾಗಿ ಕಂಡು ಕಾಣಿಸುತ್ತೆ ಮತ್ತೆ ಒಂದು ದಿನ ನಾವು ಕೆಲಸ ಮಾಡ್ತಿರ್ಬೇಕಾದರೆ ಒಂದು ಒಳ್ಳೆ ಪ್ರಾಜೆಕ್ಟ್ ನಮಗೆ ಸಿಕ್ಕಿತ್ತು ಅದು ಎಂಥ ಪ್ರೊಜೆಕ್ಟ್ ಅಂದರೆ ತುಂಬ ಕಷ್ಟದ ಪ್ರೊಜೆಕ್ಟ್ ಅದು ಒಂದು ತಿಂಗಳು ಮಟ್ಟಕ್ಕೆ ನಾವು ತುಂಬ ಕಷ್ಟಪಡಬೇಕಾಗಿ ಬಂದಿತ್ತು ನಾವು ಊಟ ನಿದ್ದೆ ಎಲ್ಲವನ್ನು ಮರೆತು ಆ ಪ್ರಾಜೆಕ್ಟ್ ಕಡೆ ತುಂಬ ಗಮನ ವಹಿಸ್ಬೇಕಾಗಿ ಬಂದಿತ್ತು ಆಗ ನಾವು ಎಲ್ಲ ಏನು ಮಾಡಿದ್ವಿ ತುಂಬ ಕಷ್ಟಪಟ್ಟು ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅದನ್ನು ಯಾವ ಥರ ನಾವು ಎದುರಿಸ್ಬೇಕು ಮತ್ತು ಯಾವ ಥರ ಅದನ್ನು ನಾವು ಇದು ಮಾಡ್ದಾಗ ಅದು ಸಾಲ್ವ್ ಆಗುತ್ತೆ ಮತ್ತೆ ಯಾವ ಥರ ಅದನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಎಲ್ಲವನ್ನು ನಾವು ಅದ್ರ ಬಗ್ಗೆ ವಿಷಯವನ್ನು ಸಂಗರಿಸಿ ಸಂಗ್ರಹಿಸಿ ಆಗ ಸಂಗ್ರಹಿಸಿ ಅದನ್ನು ಸ್ವಾಲ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ವಿ ಆಗ ನಾವು ಆ ಥರ ಮಾಡ್ತಿರ್ಬೇಕಾದರೆ ಎಲ್ಲರಿಗೂ ಒಂದೊಂದು ಹೈಡಿಯ ಇರುತ್ತೆ ಆಗ ಎಲ್ಲರ ಹೈಡಿಯನ ಕಲೆಕ್ಟ್ ಮಾಡಿ ನಾವೊಂದು ಕೊಟ್ಟಿರೋ ಪ್ರೊಜೆಕ್ಟನ್ನು ಸ್ವಾಲ್ ಮಾಡಿ ನಮ್ಮ ಬಾಸ್ಗೆ ಒಳ್ಳೆ ಕೀರ್ತಿ ಅನ್ನು ತಂದಿದ್ವಿ ಅವರು ನಮಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಯಾವ ರೀತಿ ಅಂತೆಂದ್ರೆ ನಾವು ಮಾಡೋದೇ ಇಲ್ಲ ಅಂತ ನಾವೇ ನಮ್ಮ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲಿಲ್ಲ ನಾವು ಮಾಡೋದೇ ಇಲ್ಲ ಅಂತ ನಾವು ನಂಬಿದ್ವಿ ಆದರೆ ಬಾಸ್ ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಅದನ್ನು ನಿರ್ವಹಿಸ್ತೀವಿ ಅಂತ ಅವರಿಗೆ ಗೊತ್ತಿತ್ತು ಆದ್ರಿಂದ ಅವರು ನಮಗೆ ಒಳ್ಳೆ ಒಂದು ಟಾಸ್ಕನ್ನು ಕೊಟ್ಟಿದ್ರು ಆಗ ನಿರ್ವಹ್ಸಿ ನಾವು ಏನು ನಮಗೆ ಸವಾಲಾಗಿತ್ತು ಅದನ್ನು ಎದುರಿಸಿ ಮೆಟ್ಟಿ ನಿಂತ್ವಿ